ನಾನು ನನ್ನ ದೋಸ್ತಂದು ಹೊಲಕ್ಕೆ ಹೋಗಿದ್ದೆ ಅಲ್ಲಿ ನಾನು ನೋಡಿದೆ ನನ್ನ ದೋಸ್ತ ಹೊಲದಲ್ಲಿ ಕೆಲಸ ಮಾಡುತ್ತಿರುವುದನ್ನು ನೋಡಿದೆ ಅವನ ಕೆಲಸ ಮಾಡುವುದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕಾಗಿತ್ತು ಯಾಕಂದರೆ ಅವನೇ ಬೋರಿಂದ ನೀರು ಬಿಡುವಾಗ ಆ ಕಾಲುವೆಗಳಲ್ಲಿ ಹರೀತಾ ಬರಲಿಲ್ಲ ಆದ ಕಾರಣ ಆ ನೀರುಗಳು ಬೆಳೆಗಳಿಗೆ ಸರಿಯಾಗಿ ಬರುತ್ತಾ ಇದ್ದಿಲ್ಲ ಅದಕ್ಕೋಸ್ಕರ ನಾನು ನನ್ನ ದೋಸ್ತನಿಗೆ ಸಲಹೆ ನೀಡಿದ್ದೆ ಅಲ್ಲಿ ಎಲ್ಲ ಕಡೆ ಕಾಲುವೆಗಳನ್ನು ಮಾಡು ಅದರ ಸಹಾಯದಿಂದ ನೀರು ಹರಡಲು ಸಹಾಯವಾಗುತ್ತದೆ ಎಂದು ನನ್ನ ದೋಸ್ತನಿಗೆ ನಾನು ಸಲಹೆ ಕೊಟ್ಟೆನು